ನಮ್ಮ ಉದ್ಯೋಗ ಕಚೇರಿ ಎದುರು ಆಗುವ ಸಂಘರ್ಷ ಭಾಳ ಎದುರು ಆಗುವ ಸಂಘರ್ಷಗಳಂದರೆ ನನಗೆ ಭಾಳ ಕಷ್ಟಕರವಾದ ಕೆಲಸಗಳು ಬಂದಾಗ ಕಚೇರಿಗಳಲ್ಲಿ ಹೆಂಗೆ ನಿಭಾಯಿಸ್ಬೇಕು ಯಾವ್ದೇ ಒಂದು ಆಪೀಸ್ಗಳಿಗೋದ್ರೆ ಆಪೀಸ್ಗಳಲ್ಲಿ ಸಮೇತ ನಮ್ಮ ಎದುರು ಸಂಘರ್ಷ ಜಗಳಗಳಾಡದು ಆಮೇಲೆ ಅವ್ರಿಗೆ ಜಗಳಗ್ಳು ಅದು ಮಾಡಿ ಅವು ಇವು ಅಂತ ಮಾತ್ಗಳು ಆಡೋದು ಜಗಳ ಸಂಘರ್ಷಗಳಂದ್ರೆ ಸನ್ನಿವೇಶ ಭಾಳ ಬರ್ತವೆ ಕಚೇರಿ ಎದುರೇ ಏನು ನನಗೆ ಸಂಘರ್ಷ ಅಥವಾ ಯಾವುದೇ ಒಂದು ಗ ದುರ್ಘಟನೆಗಳು ನಡೆದ್ರೂ ಸಮೇತ ಕನಿಷ್ಠ ಸ ಸನ್ನಿವೇಶ ಕಷ್ಟಕರ ಸನ್ನಿವೇಶಗಳು ಏ ಇನ್ನು ನಿಭಾಯಿಸಲು ಸ ತುಂಬ ಸಮಸ್ಯೆ ಆಗುತ್ತದೆ ಅದರಿಂದ ನನಗೆ ಉದ್ಯೋಗ ಕಚೇರಿಗಳು ಉದ್ಯೋಗ ಮಾಡಲಿಕ್ಕೆ ಅವಕಾಶನೇ ಕೊಡುವುದಿಲ್ಲ ತಾನು ತಪ್ಪು ಮಾಡಿದರೆ ತಾನೇ ಹೆದ್ರು ಬೇಕಾಗಿರದು ತಪ್ಪು ಮಾಡ್ದಿಲ್ಲದ್ರು ಉದ್ಯೋಗ ಉದ್ದೇಶ ಪಟ್ಟು ಹಾಗೆಯೇ ನನ್ನ ಕಚೇರಿಗಳಿಗೆ ಎದುರು ಜಗಳ ಆಡಲು ಬೈಯಲು ಏನೇನೋ ಕೆಲ್ಸಗಳನ್ನ ಮಾಡ್ತಾರೆ ನಾವು ಆದರೂ ಹೆದ್ರೋದಿಲ್ಲ ಉದ್ಯೋಗ ನಮ್ಮ ಉದ್ಯೋಗ ನಾವು ಮಾಡ್ಕಂಟು ಹೋಗ್ಬೇಕು ಅಂತೇಳಿ ಸಂಘರ್ಷ ಆ ಕಷ್ಟ ಸನ್ನಿವೇಶ ಬಂದ್ರೂ ನಾನು ಎಷ್ಟೇ ಸ್ ಕಷ್ಟ ಸನ್ನಿವೇಶ ಬಂದ್ರೂ ನಾನು ಕೆಲ್ಸಗಳನ್ನ ಮಾಡ್ಕಂಡು ಹೋಗ್ತೀನಿ